ಹೇಳಿ ಸರ್ ಹಾಂ ಸರ್ ಹೌದಾ ಸರ್ ಹೌದಾ ಸರ್ ಹ್ಞೂ ಹೌದು ಸರ್ ಹೌದು ಸರ್ ಹಾಂ ಸರ್ ಯಾವ ಥರ ಡ್ರಸ್ಸು ಬೇಕಾಗಿತ್ತು ಹೌದಾ ಸರ್ ಹೋಕೆ

ಹಾಂ ಸರ್

ಸರ್ ಯಾವ ಥರ ಡಿಸೈನಲ್ಲಿ ಹೊಲಿಬೇಕಾಗಿತ್ತು ಸರ್ ಓಕೆ ಸರ್ ಹಾಂ ಸರ್ ನಿಮ್ಮ ಸ್ಕೂಲ್ ಹೆಸರು ಏನಾದ್ರು ಬೇಕಾಗಿತ್ತ ಹಾಂ ಸರ್ ಹಾಂ ಸರ್ ಒಬ್ಬರಿಗೆ ಏನಿಲ್ಲಂದ್ರೂ ಒಂದು ಹತ್ತು ಸಾವಿರ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮದು

ಹಾಂ ನೋಡಿ ಸರ್ ಮತ್ತೆ ಇವತ್ತು ಸ್ಕೂಲ್ ಡ್ರೆಸ್ ಅಂದರೆ ಒಂದ್ಸಲ್ಪ ವೆರಿಯೇಷನ್ ಆಗ್ತಾಯಿರುತ್ತೆ ಒಂದು ಚಿಕ್ಕದಾಗ್ತಿರುತ್ತೆ ಒಂದು ಇದಾಗ್ತಿರುತ್ತೆ ಅಷ್ಟಿಲ್ಲದೆ ಹೆಂಗೆ ತಗೊಳ್ಬೇಕು ಹೌದಾ ಹಾಂ ನೋಡಿ ಕೊಡಿ ಸರ್ ಎಲ್ಲ ನೀವು ಹೇಳ್ತಾಯಿದ್ದೀರಲ್ಲ ಇಷ್ಟ ಇದೆಯಂತ ಆಮೇಲೆ ನಾವು ಟೋಟಲ್ ಅದ್ಮೇಲೆ ಒಂದ್ಸಲ್ಪ ಹೆಚ್ಚುಕಮ್ಮಿ ಕೊಡುವಂತ್ರಿ ಹಾಂ ಸರ್ ಓಕೆ ಓಕೆ ಹಾಂ ಓಕೆ ಸರ್ ಓಕ್ ಹಾಂ ನಾಳೆ ತಗೊಳ್ತೀವಿ ತಗೊಳ್ರಿ ಓಕೆ

ಹಾಂ ಸರಿ ಸಾರ್ ಓಕ್ ಹಾಂ ಡನ್